ನಾವು ಒಂದು ಜಾಹೀರಾತು ಕೊಡಬೇಕಾದರೆ ನೋಡಬೇಕಾದರೆ ಅವುಗಳು ಈಗಿನ ಸಮಯದಲ್ಲಿ ಭಾಳಷ್ಟು ಸುಲಭಗಳು ಆಗಿದ್ದಾವೆ ಯಾಕೆಂದರೆ ನಾವು ವಾಟ್ಸಪ್ ಮುಖಾಂತ್ರ ಫೇಸ್ಬುಕ್ ಮುಖಾಂತ್ರ ಮೆಸೇಜಿಂಗ್ ಮುಖಾಂತ್ರ ಇಮೇಲ್ ಮುಖಾಂತ್ರ ಮತ್ತು ವಾಯ್ಸ್ ಕಾಲ್ ಮುಖಾಂತ್ರ ಜಾಹೀರಾತು ಕೊಡಬಹುದು ಇದು ಈಗಿನ ಸಮಯದ ಭಾಳಷ್ಟು ಸುಲಭವಾಗಿ ಮತ್ತು ವೇಗವಾಗಿ ಹರಡುವ ಸಾಧ್ಯತೆಗಳು